ನಮ್ಸ್ಕಾರ ಸರ್ ಹಾಂ ಸರ್ ನಾವೂ ನಮಗೆ ಒಂದು ಗೋಲ್ಡ್ ಲೋನ್ ಬೇಕಾಗಿತ್ತು ಸರ್ ಗೋಲ್ಡು ಲೋನ್ ಸ ಸರ್ ನಮ್ಮ ಹೆಸ್ರು ಆಕಾಶ್ ಬಿಜಾಪುರ್ ಅಂಥೇಳಿ ಸರ್ ನಮಗೆ ಗೋಲ್ಡ್ ಲೋನ್ ಬೇಕಾಗಿತ್ತು ನಿಂಬಳಿ ಗೋಲ್ಡ್ ಲೋನ್ ಇಂಟ್ರಸ್ಟ್ ರೇಟ್ ಏನಿದೆ ಸರ್ ಇವತ್ತಿಂದು ರೇಟ್ ಸಾಹುಕಾರ್ ಸರ್ ಏಟ್ ಪರ್ಸೆಂಟ್ ಸರ್ ಬೇರೆ ಕಡೆಯೆಲ್ಲ ಅವ್ರದ್ದು ಕಡಿಮೆ ಅದ ಅಲ್ಲಿ ಸರ್ ಗೋಲ್ಡ್ ರೇಟ್ ಸರ್ ಈಗ ಕಮ್ಮಿ ಲೋನ್ ತಗೊಂಡ್ರೆ ಕಮ್ಮಿ ಪರ್ಸೆಂಟ್ ಏನು ಸಿಕ್ತಿಲ್ಲ ಸರ್ ಏನು ಹೆಚ್ಚಿಗೆ ಲೋನ್ ತಗೊಂಡ್ರೆ ಕಮ್ಮಿ ಪಸ್ ಸರ್ ನನಗೆ ಮಿನಿಮಮ್ ಒಂದೂ ಫೈ ಲ್ಯಾಕ್ ತನಕ ಬೇಕು ಸರ್ ಸರ್ ನಾವು ಈಗ ಗೋಲ್ಡು ಮನಿಯಲ್ಲಿ ಇರೋದು ಅಂತಂತ ಅಂದ್ರೆ ಮೂರು ತೊಲ ಇದೆ ಸರ್ ಮೂರು ತೊಲ ತರ್ಟಿ ಗ್ರಾಮ್ ಸರ್ ಸರ್ ಅದ್ರ ಅರ್ಧನೂ ಐತೆ ಬಟ್ ನಾವು ಏನಾದ್ರೂ ಬೇರೇದು ಏನಾರ ಸೆಕ್ಯೂರಿಟಿ ಇಡ್ಬೋದ ಸ ನಿಮ್ಮದು ಸರ್ ಇವಾಗ ಅದು ಅಷ್ಟು ಗೋಲ್ಡ್ ಅದ ರೀ ಮತ್ತು ಏನು ನಿಮ್ಮ ಮತ್ತು ಯಾವ ಥರ ಡಾಕ್ಯೂಮೆಂಟ್ ಸೆಕ್ಯೂರಿಟೀಸ್ ಅಲ ಬೇಕು ಸರ್ ಇಲ್ಲ ಸರ್ ನಾವು ರೆಂಟ್ ಮ್ಯಾ ನಾವು ರೆಂಟ್ ಬೇಸ್ನ್ಯಾಗ ಇರ್ತೀವಿ ಸರ್ ಇಲ್ಲ ಸರ್ ನಾನು ರೆಂಟ ಲಾಸ್ಟ ಇಲ್ರಿ ನಾವು ಲೋಕಲ್ ರೆಂಟಲ್ಲಿ ಮಾಡ್ತೀವಿ ಐನಾ ಅಪಾರ್ಟ್ಮೆಂಟ್ ಸಿಸ್ಟೆಮ್ ಏನಿಲ್ಲ ಸರ್ ಲೋಕಲ್ ಇದ್ದೀವಿ ಬಟ್ ನಮ್ಮದು ಬೇರೆದು ಏನು ಭೀ ಬಾಂಡ್ ಒಂದು ಬಾಂಡ್ ಅದ ಸರ್ ಒರಿಜಿನಲ್ ಗೋಲ್ಡ್ ಬಾಂಡ್ ಅದ ರೀ ಸರ್ ಅದೂ ಗೋಲ್ಡ್ ಬಾಂಡಾ ಐದು ವರ್ಷದ್ದು ಅದಾ ರೀ ಬಟ್ ಸ್ಟ್ಯಾಟ್ ಮಾಡಿ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಸರ್ ಅಷ್ಟೇ ಅದ್ರದ್ದು ವ್ಯಾಲ್ಯೂವೇಶನ್ ಎಷ್ಟಾಗ್ಬೋದು ಅಂದು ನಂಗೆ ಐಡಿಯಾ ಇಲ್ಲ ಸರ್ ಬಟ್ ನಮ್ಮ ಮಂತ್ಲಿ ಫೈ ತೌಸಂಡ್ ಪೇಮೆಂಟ್ ಮಾಡ್ತೀನಿ ರೀ ಒನ್ ಒಂಡಾ ಆ ಫೇರ್ ಐತೆ ಸರ್ ಅದು ಆತುರ ಮೇ ಬಿ ಒಂದು ಒನ್ ಏಯ್ಟಿ ತನ ಆಗ್ಬೋದು ಅದ್ರದ್ದು ವ್ಯಾಲ್ಯುವೇಶನ್ ನೀವು ಇದು ಒಂದು ಗೋಲ್ಡ್ ಒನ್ ಏಯ್ಟಿ ಆಯ್ತದ ಸರ್ ಟೋಟಲ್ ತ್ರೀ ಸಿಕ್ಸ್ಟಿ ಆಯ್ತದೆ ಸರ್ ನಮ್ಮದು ನಿಮ್ಮ ಪ್ರಕಾರ ಹೇಳ್ಬೇಕಾದ್ರೆ ನಮಗೆ ಲೋನ್ ಕೋಡ್ಬೋದು ಸರ್ ನೀವು ಆಲ್ಮೋಸ್ಟ್ ಆಲ್ ಈಗ ಏಟ್ ಪರ್ಸೆಂಟ್ಕಿಂತ ಕಮ್ಮಿ ಆಗಲ್ಲ ರೀ ಸರ್

ಸರ್ರು ಎಷ್ಟ್ ದಿನದಂಗ ಲೋನೂ ಮಾಡಿಸ್ಬೋದು ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ದರೂನು ಸರ್ ಅಷ್ಟ್ ಡೇ ಆಗ್ತದೆ ರೀ ಸರ್ ಬೇರೆ ಕಡೆ ಕಮ್ಮಿ ಡೇ ಹಾಂ ಸರ್ ನಾವೂ ಬರ್ತೀನಿ ರೀ ಸರ್ ವಾಂಗ್ ಇದ್ದರೆ ನಿಮ್ಮ ಆಫೀಸಿಗೆ ಬಂದು ಭೇಟಿ ಆಗ್ತೀನಿ ಸರ್

ಓಕೆ ತ್ಯಾಂಕ್ ಯು ನಮಸ್ಕಾರ ಸ